ನಮಗೆ ಗೊತ್ತಿರುವ ಬಗ್ಗೆ ರಾಜಕೀಯದ ರಾಜಕೀಯದಲ್ಲೇ ಈಗ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇದೆ ಆದರೆ ಬಿ ಜೆ ಪಿ ಇಬ್ರೂ ಸೇರಿ ಕೆಲಸ ಮಾಡಿದ್ದಾರೆ ತುಂಬ ಆದರೆ ಬಿ ಜೆ ಪಿಯವರು ಮೊದಲು ತುಂಬ ಕೆಲಸ ಮಾಡಿದ್ದಾರೆ ಇಲ್ಲಿ ನಮಗೆ ಮನೆಗೆ ಬರಲಿಕ್ಕೆ ರೋಡ್ ಇರಲಿಲ್ಲ ಇಲ್ಲೆಲ್ಲ ಗದ್ದೆಯಲ್ಲಿ ಬರಬೇಕಿತ್ತು ಕಾಡಿನ ಒಳಗೆ ಬರಬೇಕಿತ್ತು ಎಲ್ಲ ತುಂಬ ತೊಂದರೆ ಇತ್ತು ಲೈಟ್ ಇರಲಿಲ್ಲ ಕತ್ತಲಾಗುವಾಗ ಈಗ ಲೈಟಿನ ಬೆಳಕಿದೆ ರೋಡಿನಲ್ಲಿ ಮತ್ತೆ ರೋಡಾಗಿದೆ ಕಾಂಗ್ರೇಟ್ನದ್ದು ಎಲ್ಲ ತುಂಬ ಈಗ ಮನೆ ಒಳಗೆ ಅಂಗನವರಗೆ ಗಾಡಿಯೆಲ್ಲ ಬರ್ತದೆ ನಮ್ಮದು ಅದೆಲ್ಲ ತುಂಬ ಖುಷಿ ಕೊಡ್ತಾಯಿದೆ ಮತ್ತು ಕಾಂಗ್ನೇಸ್ನವ್ರು ಈಗ ಬಂದು ಕೆಲಸ ಮಾಡಿದ್ದಾರೆ ಬಡವರಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಒಂದ್ನೇದು ಈಗ ಐದು ಸ್ಕೀಮ್ ತಂದಿದ್ದಾರೆ ಅವರು ಒಂದು ಅನ್ನಭಾಗ್ಯ ಎರಡು ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಚನೆ ಮತ್ತು ಇದು ಬಸ್ಸಿನದ್ದು ಮತ್ತೆ ಪದವೀಧರ ಪದವೀಧರ ಮಕ್ಕಳಿಗೆ ಕೆಲಸ ಇಲ್ಲದಿದ್ರೆ ಇಲ್ಲದಿದ್ದವರಿಗೆ ಅವರಿಗೆ ತಿಂಗಳಿಗೆ ಮೂರು ಸಾವಿರದ ಹಾಗೆ ಎಲ್ಲ ಹಣ ಬರ್ತಾಯಿದೆ ಅದೆಲ್ಲ ತುಂಬ ಒಳ್ಳೆಯದೇ ಮಾಡಿದ್ದಾರೆ ಯಾರು ಕೆಟ್ಟದನ್ನ ಯಾರು ಮಾಡಲಿಲ್ಲ ಹಾಗೆ ತುಂಬ ಕೆಲಸ ಇನ್ನೂ ಆಗಲಿಕ್ಕೆ ಉಂಟು ನಮ್ಮ ಊರಿನಲ್ಲಿ ಒಂದು ಆಸ್ಪತ್ರೆ ಆಗಬೇಕು ಸರ್ಕಾರಿ ಚಿಕ್ಕದಿರೋದು ಎಲ್ಲ ಊರಿಗೆಲ್ಲ ಒಂದೇ ಇರೋದದು ಅದು ತುಂಬ ಚಿಕ್ಕದಿದೆ ಅದಾಗಬೇಕು ಇನ್ನೂ ಅವರು ತುಂಬ ಹೆಲ್ಪ್ ಮಾಡಬೇಕು ಶಾಲೆಗಳಿಗೆ ಕಲಿಯುವ ಮಕ್ಕಳಿಗೆಲ್ಲ ಫ್ರೀ ಕೊಡಬೇಕು ಅಂತ ನಮ್ಮದೆಲ್ಲ ಆಸೆ ಉಂಟು ಅದು ಇನ್ನೂ ಮಾಡಬೇಕಂತ ಇದೆ ಆದರೆ ಎಲ್ಲ ಮಕ್ಳಿಗೆ ಮತ್ತು ನಮ್ಮ ಮನೆ ಇದ್ದರೆ ನದಿ ಹತ್ತಿರ ಅಲ್ಲಿ ಒಂದು ಡ್ಯಾಮಿನ ಹಾಗೆ ಮಾಡಿದಾರೆ ಅಣೆಕಟ್ಟು ಕಟ್ಟಿ ಐದು ಕೋಟಿ ಖರ್ಚು ಮಾಡಿದ್ದಾರೆ ಮತ್ತು ನೀರು ನಮ್ಮ ತೋಟಕ್ಕೆಲ್ಲ ಬರದ ಹಾಗೆ ದಡೆ ಕಟ್ಟಿದ್ದಾರೆ ತುಂಬ ಕೆಲಸ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆಯನ್ನು ಆಗೆಲ್ಲ ತುಂಬ ಮಾಡ್ತಾಯಿದ್ದಾರೆ ಇನ್ನೂ ಮಾಡಬೇಕು ಅಂತ ಉಂಟು ಮತ್ತೆ ನಮ್ಮದು ಇವರು ಸುರೇಶ್ ಗೂರ್ಮೆ ಅಂತ ಎಲ್ಲ ಫಂಕ್ಷನ್ನಲ್ಲಿ ಭಾಗವಹಿಸಿ ತುಂಬ ಬಿ ಜೆ ಪಿನವ್ರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಮತ್ತು ಯಾರಾದ್ರೂ ಹುಷಾರಿಲ್ಲದವ್ರು ಹೋದರೆ ಅವರಿಗೆ ಹೆಲ್ಪ್ ಆಗಿ ಹೆಲ್ಪ್ ಮಾಡ್ತಾರೆ ಎಲ್ಲನೂ ನಮ್ಮ ಮನೆ ಹತ್ತಿರದವರನ್ನೇ ನಾವು ನೋಡಿದ್ದೇವೆ ಹೋಗಿದ್ದಾರೆ ಅವರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರದ್ದು ಒಂದು ಸೈಡ್ ಪ್ಯಾರಲಿಸಿಸ್ ಹಾಗೆಲ್ಲ ಹೋಯಿತು ಒಂದು ಹುಡುಗಿಗೆ ಹಾಗೆಲ್ಲ ಹಣ ಕೊಡ್ತಿದ್ದರು ಮತ್ತು ಎಲ್ಲ ಯಾರು ಏನು ಹೇಳಿದರು ಅಲ್ಲಿ ಎಲ್ಲ ಫಂಕ್ಷನ್ನಿಗೆ ಬರ್ತಾಯಿರ್ತಾರೆ ಹಾಗೆಲ್ಲ ಉಂಟು ಮತ್ತೆ ಇಲ್ಲಿ ಕಾಂಗ್ರೀನ್ಸ್ನವ್ರು ಹಾಗೆ ನಮ್ಮದು ಸ್ವರಕೆಯವರು ಅವರು ಕೆಲಸ ಮಾಡ್ತಿದ್ದಾರೆ ಈಗ ನಮ್ಮ ಊರಿನಲ್ಲಿ ಒಂದು ಟೋಲ್ ಆಗ್ತಾ ಉ ಉಂಟಂತ ಇದ್ದ ಎ ಎರಡುಂಟು ಒಂದು ಹೆಜಮಾಡಿಲ್ಲಿ ಇನ್ನು ಇಲ್ಲೆಲ್ಲ ಆಗಿದ್ದರಿಂದ ಶೆಕ್ಷನ್ ಆಗಿದೆ ಸೆಂಕ್ಷನ್ ಅದು ಆಗಬಾರ್ದಂತ ಎಲ್ಲ ಕಾಂಗ್ರೆಸ್ನವ್ರು ತಡೆ ಹಿಡಿದಿದ್ದಾರೆ ಅದೆಲ್ಲ ಕೆಲಸ ಮಾಡ್ತಿದ್ದಾರೆ ಅದೆಲ್ಲ ಒಳ್ಳೆಯದಕ್ಕೆ ಮಾಡೋದು ಎಲ್ಲ ಒಳ್ಳೇದು ಮಾಡ್ತಾಯಿದ್ದಾರಂತ